ಹಲೋ ಸರ್ ಹಾಂ ಸರ್ ಬ್ಯಾಂಕಿಂದ ಸರ್ ಏನಾರು ಲೋನ್ ಬೇಕಿತ್ತಾ ಸರ್ ಇದು ಕ್ಕೋಸ್ಕರ

ಓಕೆ ಓಕೆ ಸರ್ ಓಕೆ ಓಕೆ ಸರ್ ಓಕೆ ಹಾಂ ಸರ್

ಹಾಂ ಸರ್ ಸಿಕ್ಕೇ ಸಿಗುತ್ತೆ ಈ ವೆಹಿಕಲ್ಸ್ ಲೋನು ಅಂದ ತಕ್ಷಣ ಎಲ್ಲ ರೀತಿಯ ಬೆನಿಫಿಟ್ ಸಿಗತ್ತೆ ಸರ್ ನೀವು ಆದರೆ ನಿಮ್ಮದು ಸಿಬಿಲ್ ಸ್ಕೋರ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅದು ಸ್ವಲ್ಪ ವೆರಿಫಿಕೇಷನ್ ಇನ್ನು ಸ್ವಲ್ಪ ಜಾಸ್ತಿ ಆಗಬೇಕಾಗಿದೆ ಸರ್ ಅದಕ್ಕೋಸ್ಕರ ಓಕೆ ಸರ್ ಓಕೆ ಓಕೆ ಸರ್ ಓಕೆ ಹೌದು ಓಕೆ ಸರ್ ಓಕೆ ಸರ್ ಓಕೆ ಓಕೆ ಅದು ನಮ್ಮ ನಮ್ಮ ಎಂಪ್ಲಾಯಿ ಮತ್ತೆ ನೀವೆಲ್ಲ ಫ್ರೆಂಡ್ಸ್ ಇರದ್ರಿಂದ ಹೇಳಿದ್ರು ಸರ್ ಅವರು ನಿಮ್ಮ ಬಗ್ಗೆನು ಹೇಳಿದ್ದಾರೆ ಎಲ್ಲ ಮಾಡ್ಕೊಡಣ ಸರ್ ನಿಮ್ದು ಯಾವ ಊರು ಬರತ್ತೆ ಸರ್ ಸಾಗ್ರದಲ್ಲಿ ಎಲ್ಲಿ ಸರ್ ಓಕೆ ಸರ್ ಓಕೆ ಓಕೆ ಓಕೆ ಓಕೆ ಸರ್ ಓಕೆ ಓಕೆ ಹ್ಞೂ ಓಕೆ ಓಕೆ ಓಕೆ ಹಾಂ ಸರ್ ಓಕೆ ಏನು ಏನು ವರಿ ಮಾಡ್ಕೊಬೇಡಿ ಸರ್ ಇಷ್ಟು ಹಾಂ ಸರ್ ಹಾಂ ಇಷ್ಟೆಲ್ಲ ಇದೆಯಲ್ಲ ಸರ್ ಎಲ್ಲ ಮಾಡ್ಕೊಡೋಣ ಸರ್ ಓಕೆ ಬ್ಯಾಂಕಿಗೆ ಒಂದುಸಲ ವಿಝಿಟ್ ಮಾಡಿ ಸರ್ ನಾವೆಲ್ಲ ಮಾತಡೋಣ ಸರ್

ಓಕೆ ಸರ್ ಓಕೆ ಓಕೆ ಸರ್ ಓಕೆ